ಮನೆಯಲ್ಲಿ ಮಗು ಹುಟ್ತಂದ್ರೆ ಎಲ್ಲರಿಗೆ ಭಾಳ ಖುಷಿ ಆಯ್ತದ ಯಾಕೆಂದ್ರೆ ಅದ್ರದ್ದು ಸಣ್ಣ ಸಣ್ಣ ಕೈ ಕಾಲುಗಳು ಕಣ್ಣು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತದ ಅದರ ಸಲುವಾಗಿ ಮಗು ಅಂದ್ರೆ ಭಾಳ ಇಷ್ಟ ಆಯ್ತದ ಎಲ್ಲರಿಗೆ ಮತ್ತು ಗಂಡು ಮಗು ಅಂದ್ರೂ ಭಾಳ ಇಷ್ಟ ಆಯ್ತದ ಕೂಸಿಗೆ ನೋಡ್ಲಿಕ್ಕ ಅದರ ಕ್ಯೂಟ್ನೆಸ್ಸು ಅದರ ನಗು ಅದರ ಕಣ್ಣು ತೆರಿ ಮುಚ್ಚು ಮಾಡೋದು ಇದು ನೋಡೋದು ಭಾಳ ಇಷ್ಟ ಆಯ್ತದ ಮತ್ತು ಮಗು ಹುಟ್ಟಿದ ತಕ್ಷಣ ಅದ್ರದ್ದು ಬಟ್ಟೆಗಳು ಹೊಸ ಹೊಸ ಬಟ್ಟೆಗಳು ಸಣ್ಣ ಸಣ್ಣ ಅಂಗಿ ಚಡ್ಡಿಗಳು ಮತ್ತು ಸಾಕ್ಸು ಇವೆಲ್ಲ ಹೋಗಿ ತರ್ತಾರೆ ಎಲ್ಲರಿಗೆ ಭಾಳ ಖುಷಿ ಇರ್ತದ ಮತ್ತದ್ರದ್ದು ಕಾ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಇಪ್ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಕೂಸಿಗೆ ಇ ಸಿ ಜಿ ತೆಗೆಸಬೇಕು ಪೋಲಿಯೋ ಹಾಕಿಸಬೇಕು ಇವೆಲ್ಲ ಮತ್ತು ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಕೇರ್ ಮಾಡ್ಬೇಕು ಭಾಳ ಖಾಲಿ ಮೈಲಿಂದಿಡ್ಬಾರ್ದು ಬಟ್ಟೆ ಎಲ್ಲ ಹಾಕಿ ಬೆಚ್ಚಗಿಡ್ಬೇಕು ಅದಕ್ಕೆ ಮಗುವಿಗೆ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಿಸ್ಬೇಕು ಅದರದ್ದು ಮೈಯ್ಯಿ ಸಾಫ್ಟ್ನೆಸ್ ಇರ್ತದೆ ಅದರ ಸಲುವಾಗಿ ಎಣ್ಣೆಗಳು ಜಾನ್ಸನ್ ಬೇಬಿ ಸೋಪು ಅದರ ಹೇರ್ ಆಯ್ಲು ಬಾಡಿ ಆಯ್ಲ್ ತೊಗೊಂಡು ಅದಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ ಹಂಗೆ ಬಾಡಿಗೆ ಮೆಸಾ ಮಸಾಜ್ ಮಾಡಬೇಕು ಮೊದಲಿಗೆ ಮಸಾಜ್ ಮಾಡಿದ ನಂತರ ಬಿಸಿಯಾದ ನೀರಿನಿಂದ ಅದಕ್ಕೆ ತಲೆಗೆ ಎಣ್ಣೆ ಹಾಕಿ ಹಚ್ಚಬೇಕು ಫುಲ್ ಅದರ ಮೈಯ್ಯಲ್ಲೆಲ್ಲ ಎಣ್ಣೆ ಮಸಾಜ್ ಮಾಡಿ ನಂತರ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸುವಾಗ ಅದಕ್ಕೆ ಬಾಯಿಯೊಳಗೆ ನೀರು ಹೋಗದಾಂಗೆ ಕೇರ್ಫುಲ್ಲಿಲಿಂದ ಸ್ನಾನ ಮಾಡಿಸ್ಬೇಕು ಅದರದ್ದೇ ಆದಂತಹ ಜಾನ್ಸನ್ ಬೇಬಿ ಸಾಬೂನು ತೊಗೊಂಡು ಮಗುವಿಗೆ ಕ್ಲೀನ್ ಮಾಡಿಸಿ ಸ್ನಾನ ಮಾಡಿಸ್ಬೇಕು ಬಾಯಿಯೊಳಗೆ ನೀರು ಹೋಗಲ್ದಾಂಗೆ ಸ್ನಾನ ಮಾಡಿಸಿ ಅದ್ರದ್ದು ಅದ್ರ ಮಗುವಿಗೆ ಬಟ್ಟೆ ಸಪ್ರೇಟ್ ಇಡಬೇಕು ಟವೆಲ್ ಆಗಲಿ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಆಗದ ರೀತಿಯಲ್ಲಿ ಮಗುವಿಗೆ ನೋಡ್ಕೋಬೇಕು ಮತ್ತು ಮಗು ಹುಟ್ಟಿದ ತಕ್ಷಣ ಹುಟ್ಟಿದ ಐದು ದಿನಕ್ಕೆ ಐದೇಸಿ ಮಾಡ್ತೇವೆ ಐದೇಸಿ ಮಾಡಿದಾಗ ಅದರ ಮಗುವಿಗೆ ಹೊಸ ಬಟ್ಟೆ ತರಬೇಕು ಕೈ ಕಟ್ಟಿದ್ದು ಹಾಲ್ಗಡಗ ಮತ್ತು ಕಾಲಿಗೆ ಕಟ್ಟೋ ಹಾಲ್ಗಡಗ ಕೈ ಕಟ್ಟೋದು ಹಿಟ್ಟಿ ಮಣಿ ಮತ್ತೆ ಕಾಡಿಗೆ ತರಬೇಕು ಆವತ್ತಿನ ದಿನ ದೀಪ ಹಚ್ಚಿ ಮಗುವಿಗೆ ತೊ ಮರದೊಳಗೆ ಮಲಗಿಸಿ ಹೊಸ ಬಟ್ಟೆ ಕಾಡಿಗೆ ಎಲ್ಲ ಹಚ್ಚಿ ಯಾಕೆ ಕೂಸಿಗೆ ಕೈ ಕೈಯ್ಗೆ ಕಟ್ತೇವಂತಂದ್ರೆ ಅದು ದೃಷ್ಠಿ ಆಗ್ಬಾರ್ದು ಯಾರು ಭೀ ನೋಡಿದ ತಕ್ಷಣ ಮಗುವಿಗೆ ದೃಷ್ಠಿ ಆಗ್ಬಾರ್ದು ಅದರ ಸಲುವಾಗಿ ಅವೆಲ್ಲ ಕಟ್ತೇವೆ ಮತ್ತು ಆವತ್ತಿನ ದಿನ ಎಲ್ಲರೂ ಮಗಳು ಮಗ ಆಗಲಿ ಮಗಳಾಗಲಿ ಕೂಸು ಚೆನ್ನಾಗಿರಬೇಕು ಅಂತಂದು ಅದರ ಹಣೆಬರಹ ಚಲೋ ಬರೀಲ್ಲಂತಂದು ಐದೇಸಿ ಮಾಡ್ತಾರ ಐದೇಸಿ ಮಾಡಿದ ಮೇಲೆ ಒಂದುವರೆ ತಿಂಗಳಿಗೆ ಮಗುವಿಗೆ ಒಂದುವರೆ ತಿಂಗಳಿಗೆ ಮಗುವಿಗೆ ಇಂಜೆಕ್ಷನ್ ತೆಗೆಸ್ಬೇಕು ಮತ್ತೆರಡುವರೆ ತಿಂಗಳಿಗೆ ಇಂಜೆಕ್ಷನ್ ತೆಗೆಸ್ಬೇಕು ಮೂರುವರೆ ತಿಂಗಳಿಗೆ ಇಂಜೆಕ್ಷನ್ ತೆಗೆಸ್ಬೇಕು ಇವೆಲ್ಲ ಆದ ನಂತರ ಮೂರು ತಿಂಗಳ ನಂತರ ಮಗುವಿಗೆ ತಾಯಿ ಮನೆಗ ತೊಟ್ಲು ಇಡ್ತಾರೆ ಅಲ್ಲಿ ತೊಟ್ಲು ಮುಗಿಸ್ಕೊಂಡಾದ್ಮೇಲೆ ಇಲ್ಲಿ ಅವ್ರ ಮನೆಗೆ ತೊಟ್ಲು ಇಡ್ಕೋತಾರ ಮೂರು ತಿಂಗ್ಳಿಗೆ ತೊಟ್ಲು ಮಾಡಬೇಕು ತೊಟ್ಲಲ್ಲಿಂದ ಎಲ್ಲಾರೂ ಭೀ ನೆಂಟ್ರಿಗೆ ಹೇಳ್ತೇವೆ ಅದ್ರಲ್ಲಿಂದ ಖುಷಿ ಅನ್ನಿಸ್ತದ ವೆರೈಟಿ ವೆರೈಟಿ ಅಡ್ಗೆ ಮಾಡ್ತೇವೆ ಮಗು ಫೋಟೋ ತೆಗೆಸ್ಕೋತೇವೆ ಮಗುವಿಗೆ ಫೋಟೋ ತೆಗೆತೇವೆ ಫೋಟೋ ಶೂಟ್ ಮಾಡ್ತೇವೆ ಮತ್ತು ಮತ್ತು ನಂತರ ಏಳು ತಿಂಗಳಿಗೆ ಇಲ್ಲ ಐದು ತಿಂಗಳಿಗೆ ಒಂಬತ್ತು ತಿಂಗಳಿಗೆ ಯಾರ ಯಾರ್ಯಾರಿಗೆ ಹೆಂಗೆ ಬಂತೋ ಹಂಗೆ ಜವಳ ತೆಗೆತಾರೆ ಅಂದ್ರೆ ನಾವು ಎಲ್ಲಿ ಹರಸ್ಕೋತೇವೆ ಕೂಸಿಗೆ ಅಲ್ಲಿ ತೆಗೀಬೇಕು ಅಂತ ಆವಾಗ ಅಲ್ಲಿಗೆ ಹೋಗಿ ಎಲ್ಲರ ಫ್ಯಾಮ್ಲಿದವರು ಸ್ವಲ್ಪ ಜನ ಕರ್ಕೊಂಡು ಹೋಗಿ ಅಲ್ಲಿ ಕೂಸಿನ ಜವಳ ತೆಗೀತಾರೆ ತೆಗೆದ ನಂತರ ಕೂಸಿನ ಜವಳ ತೆಕ್ಕೊಂಡು ಬರ್ತಾರೆ ಆನಂತರ ಮಗುವಿಗೆ ಆರು ತಿಂಗಳು ಆದ್ಮೇಲೆ ಐದು ಆರು ತಿಂಗಳವರೆಗು ಕೂಸಿಗೆ ಹಾಲು ತಾಯಿ ಹಾಲೇ ಕುಡಿಸಬೇಕು ಅದಕ್ಕೆ ಬಿಟ್ಟು ಬೇರೆ ಯಾವುದನ್ನೋ ಕುಡಿಸ್ಬಾರ್ದು ಒಂದು ವೇಳೆ ಹಿಂಗೆ ಹಾಲು ಬರದೇ ಹೋದರೆ ಡಾಕ್ಟ್ರಲಿಂದ ಕೇಳ್ಕೊಂಡು ಪೌಡರ್ ಹಾಲು ಅಲ್ಲದಿರಾ ಆಕಳು ಹಾಲು ಈ ರೀತಿ ಕುಡಿಸ್ಬೋದು ಡಾಕ್ಟರಿಗೆ ಕೇಳಿ ನಂತರನೇ ಮಾಡಬೇಕು ನಮ್ದೆ ಇದ್ರಲ್ಲಿಂದ ಮಾಡ್ಬಾರ್ದು ಏಕೆಂದ್ರೆ ಅದು ಕೂಸು ಭಾಳ ನಾಜೂಕು ಇರ್ತಾವೆ ಅದರ ಸಲುವಾಗಿ ಡಾಕ್ಟರ್ಗು ಸಲಹೆ ತೊಗೊಂಡು ಮಾಡಬೇಕು ಇಲ್ದಿರೆ ಮಾಡ್ಬಾರ್ದು ಮತ್ತು ಆರು ತಿಂಗಳ ನಂತರ ಮಗುವಿಗೆ ಹಾಲು ಹಾಲು ಕಮ್ಮಿ ಇರ್ತಾವೆ ಅದ್ರ ಸಲುವಾಗಿ ಕೂಸಿಗೆ ಅಕ್ಕಿ ಮತ್ತೆ ಹೆಸ್ರು ಬೇಳೆ ಕಾಳುಗಳು ಈ ಥರ ಎಲ್ಲ ಒಣಗಿಸಿ ಅದು ಮಿಕ್ಸರ್ ಮಾಡಿ ಸ್ವಲ್ಪ ಸ್ವಲ್ಪ ಗಂಜಿ ರೂಪದಲ್ಲಿ ಮುಂಜಾನೆ ಒಂದ್ ಟೈಮ್ ತಿನ್ನಿಸ್ಬೇಕು ಮತ್ತು ಸಾಯಂಕಾಲ ಒಂದ್ ಟೈಮ್ ತಿನ್ನಿಸ್ಬೇಕು ಹಣ್ಣುಗಳು ಹಣ್ಣುಗಳು ಸ್ಮ್ಯಾಷ್ ಮಾಡಿ ತಿನ್ನಿಸ್ಬೇಕು ಕೂಸಿಗೆ ಇದ್ರಲ್ಲಿಂದ ಮಗು ಚೆನ್ನಾಗಿ ಬೆಳೀತದೆ ಮತ್ತು ಅದಕ್ಕೆ ಗುಟ್ಟಿ ಅಂತ ಸಿಕ್ತದೆ ಗುಟ್ಟಿನು ಮನೆಯಲ್ಲೇ ಮಾಡಬಹುದು ಇಲ್ಲಾಂದ್ರೆ ಸಿರ್ಲೆಕ್ಸ್ ತಿನ್ನಿಸ್ತಾರೆ ಅದ್ರ ಮನೆಗೆ ಮಾಡಿ ತಿನ್ನಿಸೋದು ಸರಿಯಾಗಿರ್ತದೆ ಒಂದು ವರ್ಷದೊಳಗಾಗಿ ಮಗುವು ನಡೆದು ಒ ಐದು ತಿಂಗಳಿಗೆ ಹಂಗೆ ಕೂಡಿಸ್ಬೇಕು ಕಲಸ್ಬೇಕು ಮತ್ತು ಹಾದೀಲಿ ನಡಿಲಕ್ಕ ಕಲಸ್ಬೇಕು ಮಗುವಿಗೆ ಮಾತಾಡಿಸ್ಕೋತ ಇರಬೇಕು ಇದ್ರಲ್ಲಿಂದ ಮಗು ಹುಷಾರಾಗ್ತದೆ ಮತ್ತು ಹಾದಿ ನಡೀತದೆ ಮಾತಾಡ್ತದೆ ನಾವು ಯಾವ ರೀತಿ ಮಗುವಿಗೆ ಚೆಂದ ಕೇರ್ ಮಾಡ್ತೇವೋ ಆ ರೀತಿ ಮಗು ಚೆನ್ನಾಗಿ ಬೆಳೀತದೆ